ಹಲೋ ಗುಡ್ ಮಾರ್ನಿಂಗ್ ಡಾಕ್ಟ್ರ್ ನಾವು ವಿಜಯ್ ಕುಮಾರ್ ಅಂತ್ಹೇಳಿ ಮೇಡಮ್ ಅದು ನಮಗೆ ಎರಡು ದಿನದಿಂದ ಅಬ್ಡಾಮಿನಲ್ ಪೇನ್ ಆಗ್ತಿತ್ತು ಮೇಡಮ್ ಹೌದು ರೀ ಮೇಡಮ್ ಇಲ್ಲ ಮೇಡಮ್ ಎಲ್ಲೂ ಕನ್ಸಲ್ಟ್ ಮಾಡಿಲ್ಲ ರೀ ಇಲ್ಲೇ ಮನೆಯಲ್ಲೆ ಎಲ್ಲ ವಾಸಿ ಆಗ್ಬೋದು ಅಂತ್ಹೇಳೀ ಇದು ಲೆಮನ್ ಜ್ಯೂಸ್ ಅದು ಕುಡಿದು ಅಷ್ಟೇ ಇದ್ದೀವಿ ರೀ ಮೇಡಮ್ ಹಾಂ ಟ್ಯಾಬ್ಲೆಟ್ಸೆಲ್ಲ ತಗೊಂಡಿದ್ದಿ ಮೇಡಮ್ ಅದು ಕಡಿಮೆ ಆಗಿತ್ತು ಪೇನ್ ಈಗ ಮತ್ತು ಜಾಸ್ತಿ ಪೇನ್ ಆಗ್ತಿದೆ ಮೇಡಮ್ ಅದಕ್ಕೆ ನಿಮ್ಮ ಹತ್ತಿರ ಕನ್ಸಲ್ಟ್ ಮಾಡೋಕೆ ಬರಬೇಕಂತ್ಹೇಳಿ ಈಗ ಹಾಸ್ಪೆಟ್ಲಿಗೆ ಎಷ್ಟೋತ್ತಿಗೆ ಇಂದ ಓಪನ್ ಇರುತ್ತೆ ಎಷ್ಟೋತ್ತಿಗೆ ಕ್ಲೋಸ್ ಆಗುತ್ತೆ ನಾವು ನಾರ್ಮಲಾಗಿಲ್ಲೀ ನಮ್ಮ ಮನೆ ಪಕ್ಕ ಮೆಡಿಕಲಲ್ಲಿ ಕೊಟ್ಟ ಟ್ಯಾಬ್ಲೆಟ್ ತಗೊಂಡೀವಿ ಮೇಡಮ್ ಅದೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡಿದ್ದೆ ಅದೇ ಮ್ಯಾಮ್ ಎಷ್ಟೋತ್ತಿಗೆ ಎಷ್ಟೋತ್ತಿಂದ ಓಪನ್ ಆಗುತ್ತೆ ಮೇಡಮ್ ಹಾಸ್ಪೆಟ್ಲಿ ಡ್ಯುರೇಷನ್ ಎಷ್ಟೋತ್ವರಿಗೆ ಹೌದು ರೀ ಮ್ಯಾಮ್ ಹೌದು ರೀ ಮೇಡಮ್ ಹೌದು ಹೌದು ಮೇಡಮ್ ಇದು ಟ್ರೀಟ್ಮೆಂಟ್ ಅದೆಲ್ಲ ಎಷ್ಟು ಅದು ಖರ್ಚೆಲ್ಲ ಎಷ್ಟು ಆಗ್ಬೋದು ರೀ ಮೇಡಮ್ ಹಾಂ ರೀ ಮೇಡಮ್ ಹಾಂ ಹಾಂ ರೀ ಮೇಡಮ್ ಅದೆ ಸೀವಿಯರ್ ಪೇನ್ ಇತ್ತು ರೀ ಮೇಡಮ್ ಅದಕ್ಕೆ ಮತ್ತು ಮುಂದಿನ ಟ್ರೀಟ್ಮೆಂಟೆಲ್ಲ ಯಾವ ಥರ ಏನೇನು ನಡಿತಾವೆ ಅಂತ್ಹೇಳಿ ಅಷ್ಟೊಂದೇನು ಜಾಸ್ತಿ ನಡೆಯೋಕ್ ಆಗೋಲ್ಲ ರೀ ಹಾಂ ರೀ ಮೇಡಮ್ ಸೀವಿಯರ್ ಪೇನ್ ಐತಿ ಮೇಡಮ್ ಅದೇ ಮುಳ್ಳು ಚುಚ್ದಂಗೆ ಆಗುತ್ತೆ ಮೇಡಮ್ ಅದೇ ಏನು ಯಾ ಏನು ಆಗಿರ್ಬೋದು ಅಂತ್ಹೇಳಿ ಹಾಂ ರೀ ಮೇಡಮ್ ಅದೆ ಮೇಡಮ್ ಮೊದ್ಲು ಒಂದು ಸಲ ಹೀಗೆ ಆಗಿತ್ತು ಮೇಡಮ್ ಕಿಡ್ನಿ ಸ್ಟೋನ್ಸ್ ಅಂತ್ಹೇಳಿ ರಿಪೋರ್ಟ್ ಬಂದಿತ್ತು ರೀ ಹಾಂ ರೀ ಮೇಡಮ್ ಹಾಂ ಇದ್ದಾವೆ ರೀ ಮೇಡಮ್ ಹಾಂ ರೀ ಮೇಡಮ್ ಸರಿ ರೀ ಮೇಡಮ್ ತಗೊಂಡು ಬರ್ ಹಾಂ ರೀ ಮೇಡಮ್ ಇದ್ದಾವೆ ರೀ ಎಲ್ಲ ತಗೊಂಡು ಬರ್ತೀನಿ ಹಾಂ ರೀ ಮೇಡಮ್ ಎಷ್ಟು ಆಗ್ಬೋದು ಮೇಡಮ್ ಅಂದಾಜು ಹಾಂ ರೀ ಮೇಡಮ್ ಸರಿ ಮೇಡಮ್ ಸರಿ ಬರ್ತೀನಿ ಮೇಡಮ್ ತ್ಯಾಂಕ್ ಯು ಮೇಡಮ್